ನಾಲ್ಕು ಜನವರಿ ಎರಡು ಸಾವಿರದ ಹದಿನೆಂಟು ಎರಡು ಮಾರ್ಚು ಎರಡು ಸಾವಿರದ ಹದಿನೈದು ಒಂದು ಜುಲಾಯ್ ಎರಡು ಸಾವಿರದ ಇಪ್ಪತ್ತು ಹತ್ತು ನವಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಹದಿನೈದು ಏಪ್ರಿಲ್ ಎರಡು ಸಾವಿರದ ಒಂದು